ಜನರು ಪಟ್ಟಣದಲ್ಲಿ ವಾಸಿಸಲು ಬಯಸುವುದ್ರಿಂದ ಗ್ರಾಮಗಳಲ್ಲಿ ಯುವ ಜನತೆ ಮದುವೆ ವಿಷಯದಲ್ಲಿ ತೊಂದರೆ ಎದುರಿಸುತ್ತಿದ್ದಾರೆ ಅದು ಹೇಗೆ ಅಂದರೆ ಪಟ್ಟಣದಲ್ಲಿ ಎಲ್ಲರೂ ಹೋಗಿ ಅಂತ ಅಂದರೆ ವಿದ್ಯಾಭ್ಯಾಸ ಎಲ್ಲ ಮುಗಿದ ನಂತರ ಗ್ರಾಮದಲ್ಲಿ ಅವರ ವಿದ್ಯಾ ಸ ಭ್ಯಾಸ ತಕ್ಕಂಗೆ ಯಾವುದೇ ಒಂದು ಕೆಲಸಗಳು ಇರುವುದಿಲ್ಲ ಅವಾಗೇನು ಮಾಡ್ತಾರೆ ಅವ್ರು ಗ್ರಾಮದಲ್ಲಿ ಹೋಗಿ ಸ್ ಪಟ್ಟಣದಲ್ಲಿ ಹೋಗಿ ಅವರ ಕೆಲಸವನ್ನು ಮಾಡಲೇಬೇಕು ಆವಾಗ ಏನಾಗುತ್ತೆ ಅಂತ ಅಂದರೆ ಗ್ರಾಮದಲ್ಲಿ ಸ್ ಸ್ವಲ್ಪ ಓದು ಕಮ್ಮಿ ಮಾ ಓದಿದವರು ಗ್ರಾಮದಲ್ಲೇ ಅವರು ತಮ್ಮ ಸರ್ಕಾರಿ ಕೆಲಸ ಆಮೇಲೆ ಅವರ ಅಪ್ಪ ರೈತ ಆಗಿದ್ದರೆ ಅವರ ಜಮೀನಿನ ಕೆಲಸ ಆಮೇಲೆ ಅವ್ರದ್ದು ಸಣ್ಣ ಪುಟ್ಟ ಉದ್ಯೋಗ ಇದ್ದರೆ ಅವ್ರು ಉದ್ಯೋಗ ನೋಡಿಕೊಂಡು ಗ್ರಾಮದಲ್ಲೇ ಇರುತ್ತಾರೆ ಪಟ್ಟಣದಲ್ಲಿ ಇರುವವರು ಅವ್ರ ತ್ ಓದಿಗೆ ತಕ್ಕಂಗೆ ಅವರಿಗೆ ಒಂದು ಕೆಲಸವಾಗಿ ಒಂದು ಸ್ವಲ್ಪ ದುಡಿಮೇನು ಸ್ವಲ್ಪ ಜಾಸ್ತಿನೇ ಇರುತ್ತೆ ಮತ್ತು ಅದರ ಖರ್ಚು ಅದೇ ರೀತಿಯಲ್ಲಿ ಗ್ರಾಮದ ಪಟ್ಟಣದಲ್ಲಿ ಖರ್ಚೂ ಅದೇ ರೀತಿಯಲ್ಲಿ ಇರುತ್ತೆ ಕೆಲವು ಆ ತರಹ ಪಟ್ಟಣದಲ್ಲಿ ಅವರ ಓದಿಗ್ ತಕ್ಕಂಗೆ ಅವರ ಎಬಿಲಿಟಿ ಅಂದರೆ ಅವರು ಸ್ವಲ್ಪ ಜಾಸ್ತಿನೇ ಸ್ ಹುಷಾರಾಗಿದ್ದರೆ ಅವ್ರದ್ದು ಹುಷಾರಿಗ್ ತಕ್ಕಂಗೆ ಅವ್ರಿಗೆ ಸಂಬಳನೂ ಸಿಗುತ್ತೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಗ್ರಾಮದಲ್ಲಿರುವ ಮ್ ಮದುವೆ ವಿಷಯ ಬಂದರೆ ಅವರೇನು ಮಾಡ್ತಾರೆ ಮದುವೆ ಆಗುವ ಹುಡ್ಗಿಯರು ಅವರು ಪಟ್ಟಣದಲ್ಲಿ ಹೋಗಿ ಇರುವೆವು ಇರಬೇಕು ನಾನು ಅಲ್ಲಿನ ಜೀವನ ನೋಡಬೇಕು ಅಲ್ಲಿ ಇರುವುದು ಆ ಟಿ ವಿಯಲ್ಲೆಲ್ಲ ನೋಡಿ ಅಲ್ಲಿನ ಆ ಮೋಜು ಮಸ್ತಿ ಅವೆಲ್ಲ ನೋಡಿ ನಮಗೂ ಅದೇ ರೀತಿಯಲ್ಲಿ ಇರಬೇಕು ಅನ್ನೋದು ಒಂದು ಆಸೆ ಉಂಟಾಗುತ್ತದೆ ಆವಾಗ ಏನು ಮಾಡ್ತಾರೆ ಅಂದರೆ ಗ್ರಾಮದಲ್ಲಿರುವ ಮಹಿಳೆಯರು ಅಂದರೆ ಹುಡುಗಿಯರು ಮದಿಗೆ ಮದುವೆಗೆ ಬಂದ ಹುಡುಗಿಯರು ಅವರು ಏನು ಮಾಡ್ತಾರೆ ಅಂದರೆ ಅವರಿಗೆ ಅಲ್ಲಿನ ಜನರಿಗೆ ಮ್ ಪ್ ಪಟ್ಟಣದಲ್ಲಿರೋವನಿಗೆ ನೋಡು ಅಂತ ಹೇಳಿ ಅಲ್ಲಿನ ಹುಡುಗರನ್ನೇ ಮದುವೆ ಆಗುತ್ತೇನೆ ಅಂತ ಹೇಳಿ ಬಯಸುತ್ತಾರೆ ಆವಾಗೇನಾಗುತ್ತೆ ಗ್ರಾಮದಲ್ಲಿರುವ ಹುಡುಗರಿಗೆ ಈ ವಿವಾಹ ಬಗ್ಗೆ ತೊಂದರೆ ಉಂಟಾಗುತ್ತದೆ ಅವರೇನಾಗತ್ತೆ ಅಂದರೆ ಅವ್ರಿಗೆ ಯಾರೂ ಬೇರೆ ಯಾರೂ ಹುಡ್ಗಿಯರು ಒಪ್ಪೋದಿಲ್ಲ ಅವರಿಗೆ ಆ ಪಟ್ಟಣದ ಬಯಸೋ ಹುಡುಗ್ರನ್ನೇ ನೋಡುತ್ತಾರೆ ಆದ್ದರಿಂದ ಆಮೇಲೆ ಮುಂದೆ ಈ ವಿಚ್ಛೇದನ ವಿಷಯದಲ್ಲೂ ಭಾಳ ಆಗಿದೆ ಅವರು ಆ ಮೋಜು ಮಸ್ತಿನ್ನ ನೋಡಿ ಹೋಗಿ ಆಮೇಲೆ ಅಲ್ಲಿನ ಅದು ಜಂಜಾಟ ಅದನ್ನು ನೋಡೋಕ್ಕೆ ಆಗದೆ ವಿಚ್ಛೇದನವನ್ನ ತೊಗೊಂಡಿದ್ದೂ ಭಾಳ ಇದೆ ಅದಕ್ಕೆ ಯಾವಾಗಲೂ ತಮ್ಮ ಅನುಕೂಲ ತಕ್ಕಂಗೆ ಅಂದ್ರೆ ಹಾಸಿಗೆ ಇದ್ದಷ್ಟು ಚ್ ಕಾಲು ಚಾಚು ಅನ್ನುತ್ತಾರಲ್ಲ ಅದೇ ರೀತಿ ನೀವು ನಿಮ್ಮ ಯೋಗ್ಯತೆಗೆ ತಕ್ಕಂಗೆ ನಿಮ್ಮ ನಿಮ್ಮ ಸಂಗಾತಿಗಳನ್ನು ಬಯಸಿ ಮದುವೆ ಆದರೆ ನಿಮ್ಮ ಭವಿಷ್ಯನೂ ಚೆನ್ನಾಗಿರುತ್ತೆ ನಿಮ್ಮ ಮುಂದಿನ ವೈವಾಹಿಕ ಜೀವನನೂ ಹಾಗೆ ಕುಟುಂಬದ ಮುಂದೆ ಹೇಗೆ ನೋಡುವುದು ಏನೋ ಎಲ್ಲ ನು ನಿಮಗೆ ಚೆನ್ನಾಗಿರುತ್ತೆ ಅಂದರೆ ನೀವು ನಿಮ್ಮ ಯೋಗ್ಯತೆಗೆ ತಕ್ಕಂಗೆ ಅದರ ರೀತಿಯಲ್ಲಿ ಇರುವುದು ಅನ್ನೋದು ನನ್ನ ಬಯಕೆ